ಹಲೋ ನಮಸ್ತೆ ಹೇಳಿ ಹಾಂ ಹೇಳಿ ಹಾಂ ಹೇಳಿ ನೀವು ಯಾವ್ಯಾವ ಸ್ಥಳಗಳಿಗೆ ಹೋಗಬೇಕು ಹೌದಾ ನಿಮಗೆ ಎಷ್ಟು ದಿನ ನೀವು ಹೋಗ್ಬೇಕು ಪ್ರವಾಸ ಹೋಗಬೇಕು ಅಂತ ಅನ್ಕೊಂಡಿದ್ದೀರ ಹೌದಾ ಇದು ಎಲ್ಲ ಒಂದು ಒಂದು ಮೂರು ದಿನದಲ್ಲಿ ನೋಡಿದರೆ ನೀವು ಎಲ್ಲ ಸ್ಥಳಗಳು ನೋಡ್ಬೌದಿತ್ತು ಚೆನ್ನಾಗಿ ನಿಮಗೆ ಯಾವ ಥರ ವಸತಿಗೃಹಗಳು ಬೇಕು ಯಾವ ಅಮೌಂಟ್ ಯಾವ ಎಷ್ಟು ದುಡ್ಡಲ್ಲಿ ಬೇಕಂತ ಹೇಳಿದ್ರೆ ನಾವು ಎಷ್ಟಾಗ್ಬೌದು ಅಂತ ಹೇಳ್ತೀವಿ ನಿಮಗೆ ಎಷ್ಟು ದಿನ ಉಳಿತೀರ ಅಂತ ಹೇಳಿದ್ರೆ ಹೇಳ್ತಿದ್ವಿ ಹಾಂ ಹಾಂ ಹಾಂ ಹೌದಾ ಸರಿ ನೀವು ಎರಡು ದಿನದಲ್ಲಿ ನೋಡೋವಂಥ ಪ್ಲೇಸಸ್ಗಳು ತುಂಬ ಇದೆ ಅಲ್ಲಿ ನೀವು ಎರಡು ದಿನದಲ್ಲಿ ನೋಡ್ಬೌದು ನಿಮಗೆ ಎಂಟು ಜನಕ್ಕೆ ಅಂದರೆ ಒಂದು ಮೂರು ರೂಮ್ ಬೇಕಾಗ್ಬೌದು ಇದು ನೀವು ಎಲ್ಲ ನಿಮ್ಮ ಫುಲ್ಲು ಡಿಟೇಲ್ಸನ್ನ ಕಳಿಸಿದ್ರೆ ನಾವು ಕರೆಕ್ಟ್ ಆಗಿ ನಿಮಗೆ ಎಷ್ಟು ದುಡ್ಡಾಗತ್ತೆ ಅಂತ ಹೇಳ್ತಾ ಇದ್ವಿ ನಿಮಗೆ ಎಷ್ಟ್ ಊಟ ಯಾವ ಥರ ಬೇಕು ನೀವು ಎಲ್ಲೆಲ್ಲಿ ಹೋಗಬೇಕು ನಿಮ್ಮದೇ ಸ್ವಂತ ವಾಹನ ಇದೆಯಾ ಇಲ್ಲ ನಮ್ಮ ನಮ್ಮ ವಾಹನದಲ್ಲಿ ಕರ್ಕೊಂಡು ಹೋಗಬೇಕಾ ಹೌದಾ ಹೌದಾ ಹಾಂ ಹಾಂ ಸರಿ ಸರಿ ನೀವು ಯಾರೆಲ್ಲ ಬರ್ತಿದ್ದೀರ ಅವ್ರ್ದೆಲಾರ್ದು ಇದು ಹೆಸರು ಎಲ್ಲ ವಿಳಾಸ ಅವೆಲ್ಲರ ನಂಬರ್ ಫೋನ್ ನಂಬರ್ ಎಲ್ಲ ನಮಗೆ ಕಳಿಸಿ ನಾವೆಲ್ಲ ನಿಮಗೆ ಮಾಡ್ತೀವಿ ಪರಿಶೀಲಿಸಿ ಮಾಡ್ತೀವಿ ಧನ್ಯವಾದ